ದಿವ್ಯ ಮಸಾಜ್ ಸೆಂಟರ್ ರೀ ಹ್ಞೂ ರೀ ನಾ ದೀಕ್ಷಾ ಇದ್ದಿದ್ದೇವೆ ರೀ ನಿಮ್ದು ಎಲ್ಲಿ ಎಲ್ಲಿ ಇರ್ತದ ರೀ ನೀವು ನಾವು ಬರವಲ್ಲಿ ರೀ ನೀವು ಏನೇನು ಮಾಡ್ತೀರ ರೀ ಎಲ್ಲಿ ಅಂದರು ಏನೇನು ರೀ ನಮ್ಗ ಥೈ ಮಸಾಜ್ ಬೇಕಾಗ್ಯದ ರೀ ನಮಗೆ ಇದು ಸ್ಟ್ರೆಸ್ ತೋಲ್ ಆಗ್ಯದ ಅದಕ್ಕೆ ತೈ ಮಸಾಜ್ ಬೇಕಾಗ್ಯದ ರೀ

ಹಾಂ ರೀ ನಾಲ್ಕು

ಹಾಂ ಹಾಂ ಬಟ್ ನಮಗೆ ಅದೆ ಮಾಡ್ಸ್ಕೊಳ್ಬೋದಾ ರೀ ತೈ ಮಸಾಜ್ ಮಾಡ್ಸ್ಕೊಳ್ಬೋದಾ ರೀ ಹಾಂ ನಿಮ್ದು ಯಾವ ಯಾವಾಗಿಂದ ಹಿಡ್ದು ಯಾವಾಗ ಓಪನ್ ಇರ್ತದ ರೀ ಅಲ್ಲೆಲ್ಲ ನೀಟ್ ಇರ್ತದ ರೀ ನಿಂಬಲ್ ಎಲ್ಲ ಎಲ್ಲ ಅದ ರೀ ನಿಮ್ದು ಅಡ್ರಸ್ ಹೇಳ್ರಿ ಜರ ಇನ್ನೊಂದ್ಸಲ ನೆನ್ಪು ಐತಿ ಹಾಂ ಓಕೆ ರೀ ಮತ್ತು ಹಾಂ ಲೇಡಿಸು ಬಾಯ್ಸು ಸಪ್ರೇಟ್ ಅದ ರೀ ನೋಡಿ ಮತ್ತು ಒಂದ್ರಾಗೆ ಇದ್ರೆ ನಮ್ಗ ಪ್ರಾಬ್ಲಮ್ ಐತದ ಹಾಂ ಆಯ್ತು ತಗೋರಿ ಕ್ಯಾಶ್ ಎಷ್ಟ್ ಅದ ರೀ ಕ್ಯಾಶ್ ಕ್ಯಾಶ್ ಎಷ್ಟ್ ಅದ ರೀ

ಎರಡು ಸಾವಿರದು ರೀ ಒಷ್ಟ್ ಹೆಚ್ಚು ಐತಲ್ಲ ರೀ ಕಮ್ ಮಾಡ್ರಿ ಜರ ನೋಡ್ರಿ ಕಮ್ ಮಾಡ್ರಿ ನಾ ಎಲ್ಲರಿಗೆ ತಂದು ನಿಂಬಲ್ಲೆ ಮಾಡ್ಸ್ಕೊಡಿ ಚಲೋ ಮಾಡ್ತಾರೆ ಅಂತ ಹೇಳ್ತೆ ನೋಡ್ರೀ ನಾ ಕು ತಂದು ಕುಡ್ತೆ ನಿಮ್ಗೆ ಎಲ್ಲರಿಗು ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ಸ್ಕೊಡ್ತಾರ ಬಂದು ನಿಂಬಲ್ಲಿ ನೋಡ್ರಿ ಕಮ್ ಮಾಡ್ರಿ ಒಟ ಅಂದ್ರ ಆಗಲ್ತೂ ಅದು ನಮ್ಗೆ ಎಲ್ಲಾ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಜರ ಅವ್ ಅವ್ರ ಬೀ ಇದು ಮಾಡ್ತರ ಅವ್ರಿಗೆ ಬಿ ಮಾಡ್ಸ್ಕೊತರ ಅಂದರ ಇಲ್ಲಿ ನೋಡ್ರೆ ನಾ ಅದೇ ತರ್ತೆ ಅಲತಿದ್ಯಲ್ಲ ಫ್ರೆಂಡ್ಸಿಗೆ ಎಲ್ಲ ಕಮ್ ಮಾಡ್ತಿರ ನಂಗೆ ಒಬ್ಬಾಕಿಗರ ಕಮ್ ಮಾಡರ ಅವ್ರಿಗಿ ಇದ್ದಿನ್ ಒಟೆ ತಗೋರಿ ಹಾಂ ಟೈಮಿಂಗೇ ಯಾವಾಗ್ಲಿಂದ್ರ ಯಾವಾಗ ರೀ ಹತ್ತರಿಂದ ಆರರ ತನಕ ರೀ ಮತ್ತು ಹಾಂ ಅಕ್ಕು ಮತ್ತೆ ನಾಳೆಗೆ ಬರ್ತಿರಿ ಐದಕ್ಕೆ ಹಂಗೆ

ಇರ್ತಿರ ರೀ ಫ್ರೀನೆ ಇರ್ತಿರೆ ಹಾಂ ಐದಕ್ಕೆ ಹಂಗೆ ಬರ್ತೀವಿ ನೋಡ್ರಿ ಜರ ರೊಕ್ಕ ಎಷ್ಟು ಹೇಳ್ರಿ ಕಮ್ ಮಾಡಿರಲ್ಲ ಎಷ್ಟು ಎಷ್ಟು ಮಾಡಿರ ಅದು ಹೇಳ್ರಿ ಹಾಂ ಆಯ್ತು ತಕೋರಿ ನಮ್ಮ ದೋಸ್ತುರಿಗೆಲ್ಲ ದೋಸ್ತರಿಗೆಲ್ಲ ಕರ್ಕೊಂಬರ್ತೆ ಹಾಂ ಆಯ್ತು ಓಕೆ ಆಯ್ತು ರೀ ಕರ್ಕೊಂಬರ್ತೆ